ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಮಾತಾಡೊ ನೋ ಮಾತನಾಡುವವರು ಸುಮಾರು ಜನ ಇದ್ದಾರೆ ಹಾಗೆ ಕನ್ನಡ ಮಾಧ್ಯಮದಲ್ಲಿ ಓದುವವರು ಸುಮಾರು ಜನ ಇದ್ದಾರೆ ಕನ್ನಡ ಆಂಗ್ಲ ಶಾಲೆಯಲ್ಲೂ ಕೂಡ ಕನ್ನಡವನ್ನು ಕಲಿಸುತ್ತಾರೆ ಕನ್ನಡ ಎಂಬುದು ನಮ್ಮ ದೇಶದ ಮತ್ತು ನಮ್ಮ ಕರ್ನಾಟಕದ ಒಂದು ಅಮೂಲ್ಯವಾದ ಭಾಷೆ ಇದನ್ನು ನಾವು ಗೌರವಿಸಬೇಕು ನಮ್ಮ ಶಾಲೆಯಲ್ಲೂ ಕೂಡ ಇದನ್ನು ಗೌರವಿಸುತ್ತಾರೆ